ಮನೆಯ ಗೋಡೆಯ ಮೇಲೆ ಒಳ್ಳೆಯ ರೀತಿಯಾದ ಒಂದು ಚಿತ್ರಗಳನ್ನು ಆಕ್ಬೋದು ಏಕಂತಂದ್ರೆ ಸಾಕಷ್ಟು ಕಾರಣಗಳು ಮತ್ತು ಎಲ್ಲ ರೀತಿಯಾದ ವಸ್ತುಗಳಿಂದ ತುಂಬಿ ತುಳುಕ್ತಾ ಇರಬೇಕಂತಂದ್ರೆ ನಾವು ಎಲ್ಲ ಮನೆಯ ರೀತಿಯಲ್ಲೂ ಒಂದೊಂದು ಚಿತ್ರಗಳಾಕ್ಬೇಕಂತಂದ್ರೆ ಅವರ ಒಂದು ವ್ಯಕ್ತಿತ್ವದ ಮೇಲೊಂದು ಇರ್ತದೆ ಆ ಎಲ್ಲ ಕಾರಣಗಳಿಂದ ಆ ಎಲ್ಲ ಒಂದು ಪರಿಭಾಷೆಗಳಿಂದ ಸಾಕಷ್ಟು ವಿಷಯಗಳನ್ನು ಹೊಂದಿರದ್ರಿಂದ ಸಾಕಷ್ಟು ಜನ ಒಂದೊಂದು ರಾಧಾಕೃಷ್ಣನ ಫೋಟೋ ಆಗಿರಬಹುದು ಒಂದು ದೇವರ ಫೋಟೋ ಆಗಿರ್ಬೋದು ಒಂದು ನೇಚರ್ನ ಫೋಟೋ ಆಗಿರ್ಬೋದು ಒಂದು ಯಾವ್ದಾದ್ರೂ ಬಿಲ್ಡಿಂಗ್ಸ್ನ ಸೋಟೋ ಹಣಕಾಸಿನ ಫೋಟೋ ಆಗಿರ್ಬೋದು ಎಲ್ಲ ರೀತಿಯಾದ ಫೋಟೋಗಳನ್ನು ಸಹ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಒಂದು ಚಿತ್ರಕಲೆ ಆಗಿರ್ಬೋದು ಫೋಟೋಗಳನ್ನು ಇಷ್ಟಪಡ್ತಾರೆ ಅ ಅವರ ಅವರವರ ಮನೆಯ ಗೋಡೆಗಳ ಮೇಲೆ ನೇತು ಹಾಕೊಳೋದಿಂದ ಒಂದಿಷ್ಟು ಅವರಿಗೆ ಒಂದು ವಾಸ್ತು ಪ್ರಕಾರ ಆಗಿರ್ಬೋದು ಅದೃಷ್ಟದ ಪ್ರಕಾರ ಆಗಿರ್ಬೋದು ಎಲ್ಲ ರೀತಿಯಾದ ಒಂದು ಕಾರಣಗಳಿಂದ ಮಾತ್ರ ಹಾಕ್ಕೊಳ್ಳೋಕ್ಕೆ ಸಾಧ್ಯವಾಗಿರ್ತದೆ ಅಂದು ಅದು ನಿಜವಾದ ಭಾಷಾ ಪರಿಕಲ್ಪನೆಯಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ ನಮ್ಮ ಮನೆಯ ಮೇಲೆ ನಾನು ಯಾವ ಒಂದು ಚಿತ್ರ ಹಾಕಬೇಕು ಅಂತ ಅಂದ್ಕೊಂತಿದ್ದೇನೆ ಅಂತಂದರೆ ಒಂದು ಬುದ್ಧನ ಚಿತ್ರವನ್ನು ಹಾಕ್ಬೋದಾಗಿರ್ಬೋದು ಆ ಬುದ್ಧ ನೋಡಿ ನೀವು ಹೇಗೆ ತಿಳ್ಕೋತೀರೋ ಏನೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಬುದ್ಧ ಅದು ಹೇಗೆ ಒಂದು ಕಾಪಾಡ್ಕೊಂಡ್ಬರ್ತಾನೆ ಅಂತ ಸಾಕಷ್ಟು ರೀತಿಯಾಗಿ ನೋಡ್ಬೋದು ಆ ಪೀಸಾಗಿ ಪೀಸ್ ರೀತಿಯಾಗಿ ಸಹ ಎಲ್ಲ ಒಂದು ನೇಚರ್ನ ರೀತಿಯಾಗಿ ಬಹು ಆಗಿ ಬಹು ಮುಖ್ಯಾಂತರ ಒಂದು ವಸ್ತು ಪರಿಕಲ್ಪನೆಯಿಂದನು ಸಹ ಮಾಡ್ಕೊಳ್ಳಬಹುದಾಗಿದೆ ಈ ಎಲ್ಲ ಕಾರಣಗಳು ಸಹ ಒಂದು ಬುದ್ಧ ನೋಡ್ತಾ ಒಬ್ಬರ್ದು ಬಂದಿರ್ತಾನೆ ಚಿಕ್ಕವನಿಂದ ಆಗಿರ್ಬೋದು ದೊಡ್ಡವನು ಆದ ಮೇಲೂ ಸಹ ಅವ್ನಿಗೆ ಆಗತಕ್ಕಂಥ ಶೋಷಣೆಗಳು ಆಗತಕ್ಕಂಥ ಒಂದು ಭಾಷೆ ಪರಿಕಲ್ಪನೆಗಳು ಎಲ್ಲವೂ ಒಂದು ತೊರೆದು ಅವನು ಎಲ್ಲ ಒಂದು ಬಿಟ್ಟು ಅವ್ನ ಅವನ ಅಸ್ತಿತ್ವದ ಮೇರೆಗೆ ಅವನು ಒಂದು ಪೀಸಾಗಿ ಒಂದು ರೀತಿಯಾದ ಬೆಳವಣಿಗೆಗಳಿಂದ ಆತನನ್ನು ನೋಡಿದರೆ ಒಂದು ಮನ ತಲುಪುವಂತಹ ಒಂದು ವಿಶಿಷ್ಟವಾದ ಏಕೈಕ ಗುಣಮಟ್ಟದ ಕಾರಣಗಳಿಂದಾಗಿ ಸಾಕಷ್ಟು ವಿಷಯಗಳನ್ನು ನೋಡ್ಬೋದಾಗಿದೆ ಅದೆಲ್ಲದರ ಒಂದು ರೀತಿಯ ರೀತಿ ರಿವಾಜು ನಾವು ತಿಳ್ಕೊಳ್ತಾ ಹೋಗ್ಬೇಕು ಆ ಬುದ್ಧ ಅನ್ನೋ ಮಾತ್ರಕ್ಕೆ ಅವ್ನ ಆ ಚಿತ್ರವನ್ನು ನೋಡ್ದ್ರೇ ತಕ್ಷಣ ಸಾಕು ಒಂದಿಷ್ಟು ಮನಸ್ಸು ಶಾಂತಗೊಳ್ತದೆ ಆ ಮನಸ್ಸು ಶಾಂತಗೊಂಡ ನಂತರ ಎಲ್ಲ ರೀತಿಯಾದ ಒಂದು ಪರಿಕಲ್ಪನೆ ಹಾಗೂ ಪರಿಭಾಷೆಗಳನ್ನು ನಾವು ನೋಡ್ತಾ ಹೋಗ್ಬೋದಾಗಿರತಕ್ಕಂಥ ಒಂದು ಸ್ನೇಹಿತರು ಸಹ ನಾವೆಲ್ಲ ಒಂದು ರೀತಿಯಾದ ಒಂದು ಏನಾದ್ರೂ ಅಛೀವ್ ಮಾಡ್ಬೇಕಂದ್ರೂ ಸಹ ಆ ಬುದ್ಧನ ಒಂದು ಆಶೀರ್ವಾದ ಆ ಬುದ್ಧನ ಒಂದು ಅಸ್ತಿತ್ವ ಆತನನ್ನು ನೋಡಿದ್ರೆ ಒಂದು ಮೋಟಿವೇಶನ್ನಾಗಿ ಅದೇನಾದ್ರೊಂದು ಸಾಧನೆ ಮಾಡಬೇಕು ಸಾಧಿಸಬೇಕು ಎಂದು ಸಾಕಷ್ಟು ತಿಳ್ಕೋಬೋದಾಗಿದೆ ಇದೆಲ್ಲ ತಿಳಿದ ನಂತರ ಸಹ ಒಂದು ಏಕೈಕ ಗುಣಮಟ್ಟದ ಆಧುನಿಕ ಸಹ ಹೊರಟಾಗಿದೆ ಇದೆಲ್ಲ ರೀತಿಯಾಗಿ ಒಂದು ಬುದ್ಧನ ಚಿತ್ರ ಆಗಿರ್ಬೋದು ಅದೆಲ್ಲ ಮನಕ್ಕೆ ಪರಿವರ್ತನೆಗೊಳ್ಳುವಂಥ ಒಂದು ಸಾಧಿಸಲ್ಪಡುವಂತಹ ಒಂದು ರೀತಿಯ ಆಧುನಿಕವಾದ ತಂತ್ರಜ್ಞಾನಗಳು ಮತ್ತು ಇದೆಲ್ಲದಕ್ಕೂ ಈ ರೀತಿಯಾಗಿ ಬಂದಿದೆ ಅಂದರೆ ಬುದ್ಧನ ಚಿತ್ರ ಹಾಕಲಿಕ್ಕೆ ಮನೆಯ ಗೋಡೆ ಮೇಲೆ ಹಾಕಿಕೊಳ್ಲಿಕ್ಕೆ ತುಂಬ ಇಚ್ಛಿಸುತ್ತೇನೆ ಮತ್ತು ಇಷ್ಟಪಡುತ್ತೇನೆ ಅಂದು ತಿಳಿಸ್ಬೋದಾಗಿದೆ